ನಮ್ಮ ಪ್ರದೇಶದಲ್ಲಿ ಪರಿಸರವು ಆಲ್ಮೋಶ್ಟೂ ಕಡಿಮೆ ಇದೆ ಇಲ್ಲಿ ಹೆಚ್ಚಾಗಿ ಮಳೆಯೂ ಆಗುವುದಿಲ್ಲ ಮತ್ತು ಅವು ಮಳೆ ಆಗು ಆಗು ಆಗಂಗಿಲ್ಲ ಇಲ್ಲಿ ಕೊಪ್ಪಳ ಸೈಡಲ್ಲಿ ಯಾಕಂದರೆ ಇದು ಉಷ್ಣವಲಯ ಹಂಗ ವಲಯದಲ್ಲಿ ಬರ್ತವೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಬಿಸಿಲು ಇರ್ತದಿಲ್ಲಿ ಹೆಚ್ಚಾಗ್ ಇಲ್ಲಿ ನಮ್ಮ ಪಕ್ಕದಲ್ಲಿಯೇ ಗುಡ್ಡಗಳು ಇರ್ತವೆ ಆದ್ದರಿಂದ ಗಳನ್ನು ತುಂಬಾ ಅದು ಬಿಸಿಲು ಕಾ ಗುಡ್ಡ ಕಾಯೋದ್ರಿಂದ ಬಿಸಿಲು ಅದು ಉಷ್ಣಾಂಶನು ಬಿಡುತ್ತದೆ ಅದು ಉಷ್ಣಾಂಶ ಬಿಡುದ್ರ ಮೇಲೆ ಹೋಗುತ್ತದೆ ಮೋಡಗಳಲ್ಲಿ ಅದು ಮೋಡಗಳು ಕರಗಿ ಮೋಡಗಳು ಕರಗಿ ಅದು ಮಳೆಯು ಬರಲಾರಂಭಿಸುತ್ತೆ ಇದರಿಂದ ಈ ಥರ ಮಳೆಯು ಬರುತ್ತದೆ ಪರಿಸರದಲ್ಲಿ ಕಾಡುಗಳನ್ನು ಅತಿ ಹೆಚ್ಚು ಕಡಿಯುತ್ತಿದ್ದಾರೆ ಮಳೆ ಕಡಿಯೋದ್ರಿಂದ ಮಳೆಯಲ್ಲಿ ಮಳೆಯಾದುದರಿಂದ ಹೆಚ್ಚಾಗಿ ಪರಿಸರವು ತು ಹೆಚ್ಚು ಸಂಪನ್ಮೂಲ ಹೆಚ್ಚು ಸಂಪನ್ಮೂಲವಾಗಿ ಕಾಣುತ್ತದೆ ಹೆಚ್ಚಾಗಿಲ್ಲಿ ಇದರಿಂದ ಆಕ್ಸಿಜನ್ ನಾವು ಸುಮಾ ನಾವು ಉಸಿರಾಡುತ್ತಿರುವಂಥ ಆಕ್ಸಿಜನ್ನು ಹೆಚ್ಚಾಗಿ ಆಗುತ್ತದೆ ಒಂದು ವೇಳೆ ಅದು ನಾವು ಹೆಚ್ಚು ಗಿಡಗಳ ಕಡಿಯೋದ್ರಿಂದ ನಮ್ಮ ದಿನನಿತ್ಯದಲ್ಲಿ ಉಸಿರಾಟ ಆಡಲು ಆಗುವುದಿಲ್ಲ ಅಲ್ಲಿ ಮತ್ತೆ ಸಾವಿಗೆ ಈಡಾಗುತ್ತೇವೆ ಸಾವಿಗೆ ಭಾಳಷ್ಟು ಸತ್ತೋಗುತ್ತೇವೆ ಅದರಿಂದ ಪರಿಸರನು ಕ ಗಿಡಗಳು ಹೆಚ್ಚು ನೆಡಬೇಕು ನಮ್ಮ ಕೊಪ್ಪಳದಲ್ಲಿ ಇಲ್ಲಿ ಒಂದೊಂದು ಜಾತ್ರೆ ಆದರೆ ಏನಾರು ಫಂಕ್ಷನ್ ಇದಿದು ಕಾರ್ಯಕ್ರಮಗಳಾದರೆ ಹೆಚ್ಚಾಗಿ ಗಿಡಗಳು ಕ ಸಾ ಗಿಫ್ಟಾಗಿ ಕೊಡ್ತಾರೆ ಗಿಫ್ಟುಗಳನ್ನು ಅದು ತಗೊಂಡು ನಾವು ಮನೆ ಮುಂದೆ ಇಲ ಕಡೆ ನಮ್ಮ ಹೊಲದಲ್ಲಿ ಇಲ್ದೆರ ಆಚೆ ಗಿಡಗಳ್ನ ಬೆಳೆಸಿ ಅದು ಚೆನ್ನಾಗಿ ನಾವು ನೀರು ಹಾಕಿ ಅದಕ್ಕೆ ಕಾಳಜಿ ಮಾಡಿ ಜೈಲ ಜೆಲಿ ಬಡಿದು ಜಾಲಿ ಜಾಲಿ ಬಡಿದು ಜಾಲಿ ಬಡ್ದ ನಂತರ ಅದು ನಾವು ತ ಗಿಡ ದೊಡ್ಡದಾಗುತ್ತದೆ ನಂತರ ವರ್ಷ ಪೂರ್ತಿ ಒಂದು ವರ್ಷ ಎರಡು ವರ್ಷ ದೊಡ್ಡದಾದ ನಂತರ ಅದು ನಮಗೆ ನೆರಳು ಕೊಡ್ತೈತಿ ಗಿಡ ಕ ಇದು ಆಗುತ್ತೆ ಆಕ್ಸಿಜನ್ ಕೊಡುತ್ತದೆ ಅದಕ್ಕೆ ಅವುಗಳನ್ನು ನಾವು ತಗೊಂಡು ಹ್ಞೂ ಗಾಳಿಯಿಂದನು ಅನೇಕ ಪ್ರಾಣಿಗಳು ಜೀವಿಸುತ್ತಿದ್ದಾವೆ ಉಸಿರಾಟದ ಗಾಳಿಯಿಂದ ಹೆಚ್ಚಾಗಿ ಪರಿಸರನು ಹೆಚ್ಚೂ ಬೆಳೆಸೂದು ಬೆಳೆಸಬೇಕು ಇಲ್ಲ ಅಂದರೆ ಅಲ್ಮೋ ಜನ ಭಾರತಲ್ಲಿ ಜನ್ಸಂಖ್ಯೆ ಹೆಚ್ಚಾಗೋದ್ರಿಂದ ಗಿಡವು ಹೆಚ್ಚಾಗಿ ಬೆಳೆಯಬೇಕು ಇಲ್ಲದಿದರೆ ಇಲ್ಲದಿದ್ದರೆ ನಮಗೆ ತುಂಬಾ ಆತಂಕದ ಒಂದು ಸುದ್ದಿ ಯಾಕಂದ್ರೆ ಮತ್ತು ಬಾಳಸ ಉಸಿರಾಟ ಆಡಕ್ಕೆ ತೊಂದರೆ ಆಗಿರುತ್ತದೆ ಹಾಗಾಗಿ ಪರಿಸರನು ಹೆಚ್ಚಾಗಿ ಪ್ರೀತಿಸಬೇಕು ಮತ್ತು ಅದನ್ನು ನಾವು ನೋಡೋದ್ರಿಂದ ನಮ್ಮಲ್ಲಿ ಆಸಕ್ತಿ ಉಂಟಾಗುತ್ತದೆ ಗಿಡಗಳು ನೋಡೋದನ್ನ ಈಗ ಹಚ್ಚ ಹಸಿರಾಗಿ ಕಾಣೋದ್ರಿಂದ ಈಗ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಲ್ಲಿ ಹೆಚ್ಚಾಗಿ ಗಿಡ್ಡ ಕಾಡುಗಳು ಕಾಣುತ್ತೆ ಅಲ್ಲಿ ನಾವು ಈ ಅನೇಕ ಧಾಮಗಳು ಪಕ್ಷಿಧಾಮ ಅಂತ ಏನೇನೋ ಪ್ರಾಣಿಗಳು ಅಲ್ಲಿ ವಾಸ ಮಾಡುತ್ತವೆ ಪರಿಸರ ಕಾಡುಗಳಲ್ಲಿ ಆ ಕಾಡುಗಳಲ್ಲಿ ನಾವು ಹೆಚ್ಚಾಗಿ ಹ್ಞೂ ಅಲ್ಲಿಗೆ ನೋಡಿ ಅದರಿಂದ ನಮ್ಮ ಪ್ರವಾಸೋದ್ಯಮನೂ ಟಿಕೇಟನ್ನು ಇಡ್ಬೋದು ನೀಡ್ಬೋದು ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ಕ ಅಮೌಂಟ್ ರೊಕ್ಕನು ಗಳಿಸಬೋದ್ ನಾವು ರೊಕ್ಕ ಅದು ಗಿಡಗಳು ಸಮೃದ್ಧವಾಗಿ ಬೆಳೆದಿರುತ್ತೆ ಗುಡ್ಡಗಳ ಪ್ರದೇಶಗಳಲ್ಲಿ ಆಮ್ಯಾಕು ಅಲ್ಲಿ ಆ ಕಡಿನ ವಾತಾವರಣವು ಹೆಚ್ಚಾಗಿ ಗುಡ್ಡಗಳಲ್ಲಿ ಹೆಚ್ಚಾಗಿ ಗಿಡಗಳ ಬೆಳೆಸೋದ್ರಿಂದ ಅದನ್ನು ಬೆಳೆಸೋದ್ರಿಂದ ಗಿಡಗಳು ಹೆಚ್ಚಾಗಿ ಮಳೆ ಆಗುತ್ತದೆ ಅಲ್ಲಿ ಮು ಹೆಚ್ಚಾಗಿ ಸೂರ್ಯ ಬೀಳುವಂಥ ಕಿರಣಗಳು ಗಿಡಗಳು ತಮ್ಮನ್ನು ತಾಗಿಸಿ ನಂತರ ಅವು ಬೇರೆ ಕಡೆ ಚಲಿಸುತ್ತವೆ ಹಾಗಾಗಿ ಭೂಮಿ ಅಲ್ಲಿ ಸಮೃದ್ಧ ಸಮ್ ತಂಪಾಗಿರುತ್ತದೆ ಹೆಚ್ಚಾಗಿ ಎಲ್ಲಿ ಸಮುದ್ರ ಇರುತ್ತದೋ ಅಲ್ಲಿ ಹೆಚ್ಚು ಮಳೆ ಆಗುತ್ತದೆ ಯಾಕಂದರೆ ಎಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೋ ಯಾಕಂದ್ರೆ ಅಲ್ಲಿ ಒಂದೊಂದು ಕಡೆ ಮರುಭೂಮಿ ಅಂತಿದೆ ಅಲ್ಲಿ ಹೆಚ್ಚಾಗಿ ಮಳೆನೇ ಆಗುವುದಿಲ್ಲ ಅಲ್ಲಿ ಗಿಡ ಯಾವ ಗಿಡನೂ ಬೆಳೆಯಲಾಗುದಿಲ್ಲ ಈಗ ಉದಾಹರಣೆಗೆ ಒಂದು ಪಾಪಸು ಒಂದೇ ಒಂದು ಗಿಡವನ್ನು ಬೆಳೆದು ಪಾಪಸ್ ಕಳ್ಳಿ ಅಲ್ಲಿ ನಾವು ಗಿಡನು ಬೆಳೆಯಲಾರು ಮತ್ತು ಕೃಷಿಗೆ ಯೋಗ್ಯವಾದಂಥ ಬೆಳೆ ಸಿಗೋದಿಲ್ಲ ಅಲ್ಲಿ ಮಂದಿಗೆ ಹೆಚ್ಚೆ ಅದಕ್ಕೆ ಗಿಡ ಬೆಳೆಯುದು ಇನ್ನು ಊಟಕ್ಕೆ ಆಹಾರ ಒಟ್ಟು ಏನು ಸಿಗೋದಿಲ್ಲ ಗಿಡದಿಂದ ನಾವು ದೇ ಮನುಷ್ಯನ ದೇಹಕ್ಕೆ ಹೆಚ್ಚಾಗಿ ಆ ಸಸ್ಯಗಳೇ ಬೇಕು ಸಸ್ಯಗಳು ಸಸ್ಯಗಳಿಂದನ ಮಾತ್ರ ನಾವು ಮುಂದಿನ ಪೀಳಿಗೆಯನ್ನು ಉಳಿಸಬಹುದು ಇಲ್ಲಾಂದ್ರೆ ಅದನ್ನು ನಾವು ಮತ್ತೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆನು ಬೆಳೆಯುವುದಿಲ್ಲ ಹಾಗಾಗಿ ಗಿಡಗಳು ಬೆಳೆಗಳು ಬೆಳೆಸ್ಬೇಕು ಅದ್ರ ಚೆನ್ನಾಗಿ ರಕ್ಷಣೆ ಮಾಡಬೇಕು ನಾವು ನೋಡಿಕೊಳ್ಳಬೇಕು ಮತ್ತು ಯಾವುದೇ ಒಂದು ಪ್ರಾಣಿ ಬಂದು ಅದನ್ನು ತುಳಿದು ಹಾಕುತ್ತದೆ ಇಲ್ಲಕಂದಾ ಕೆಡಿಸಿ ಬಿಡ್ತತು ಇಲ್ಲಕಂದ್ರಾ ಅದು ಬಂದು ಕ ಯಾವುದೋ ಪ್ರಾಣಿ ಅಂಥದ್ದು ತಪ್ಲುಂತೀ ಹಾರ್ಕಂಡು ಎಲೆ ಹಾರ್ಕಂಡು ತಿಂದುಬಿಡ್ತತು ಅದು ತಿನ್ನೋದರಿಂದ ಅದು ಗಿಡ ಮತ್ತೆ ಮುಂದೆ ಬೆಳೆಯಂಗಿಲ್ಲ ಅದ ಅಲ್ಲಿಗೆ ಸ ಎಂಡಾಗಿ ಮುಗಿದೋಗುತ್ತೆ ಹಾಗಾಗಿ ಅದು ನಾವು ಚೆನ್ನಾಗಿ ಬೆಳೆಸಬೇಕು ಗಿಡಗಳು ಗಿಡಗಳು ಬೆಳೆಸುಂದ್ರ ಅನೇಕ ಪ್ರಾಣಿಗಳು ಪ್ರಾಣಿಗಳು ಬರುತ್ತವೆ ಅದಕ್ಕೆ ಗಿಡಗಳು ಬೆಳೆಸುವುದರಿಂದ ಅನೇಕ ಮನುಷ್ಯನ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿ ಉಪಯುಕ್ತವಾಗಿದೆ ಅದಕ್ಕೆ ಪರಿಸರದಲ್ಲಿ ನಾವು ಈಗ ಇದೆ ನಾವು ಭಾರತದಲ್ಲಿ ನೋಡ್ತೇವೆ ಪೂರ್ವ ಕರಾವಳಿ ಮತ್ತು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಂಥ ಅಲ್ಲಿ ಹೆಚ್ಚಾಗಿ ಗಿಡಗಳೇ ಕಾಣುತ್ತವೆ ಅಲ್ಲಿ ಹಚ್ಚ ಹಸಿರಾದಂಥ ವಾತಾವರಣ ಅಲ್ಲಿ ನಾವು ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತದು ಗಿಡಗಳು ಆ ಕಡೆ ಅದಕ್ಕೆ ಆ ಆವೊಂದು ಒಂದೊಂದು ಹೆಸರು ಪಡೆದುಕೊಂಡಿದ್ದಾವೆ ಅವುಗಳ ಪ್ರಾಮುಖ್ಯತೆ ಮೇಲೆ ಹಾಗಾಗಿ ನಾವು ಹೆಚ್ಚಾಗಿ ಗಿಡ ಬೆಳೆಸಬೇಕು ಮತ್ತು ನಮಗೆ ನಮ್ಮ ಮನೆಯ ಮುಂದೆ ಎರಡು ಒಂದೋ ಎರಡೋ ಗಿಡ ಬೇವಿನ್ ಗಿಡ ನಮ್ಮ ಕೊಪ್ಪಳದ ಕಡೆಯಲ್ಲಿ ಬೇವಿನ್ ಗಿಡ ಜಾಸ್ತಿಯಾಗಿ ಬೆಳೆಯುತ್ತೇವೆ ತೆಂಗಿನ ಗಿಡ ಅಮ್ಯಾಕ ಬೇವಿನ ಗಿಡ ತೆಂಗಿನ ಗಿಡ ಆಮ್ಯಾಕ ಮತ್ತು ಹೊಲದಲ್ಲಿ ಜಾಸ್ತಿ ನಾವು ಬೇವಿನ ಗಿಡನ ಹಾಕುತ್ತೇವೆ ಇಲ್ಲಿ ಹೆಚ್ಚಾಗಿ ಬೆಳೆಯುತ್ತೇವೆ ಆಲ್ಮೋಸ್ಟು ಕಡಿಮೆ ಮಳೆ ಆಗುತ್ತದೆ ಯಾಕಂದರೆ ಇಲ್ಲಿ ಮೇಲೆ ಆಮ್ಯಾಕೆ ಮೇಲೆ ಇದು ಕಲಬುರಗಿ ಅಂತ ಯಾದಗಿರಿ ಅಲ್ಲಿ ಭಾಳ ಜಾಸ್ತಿ ಬಿಸಿಲಿರುತ್ತೆ ಅಲ್ಲಿ ಹಾಗಾಗಿ ನಮ್ಮ ಕೊಪ್ಪಳ ಸ ಕಡಿಮೆ ಇಲ್ಲಿ ವಾ ಅರಣ್ಯ ಇರೋದು ಕಡಿಮೆ ಇಲ್ಲಿ ಗಿಡಗಳು ಇರೋದು ಹಾಕಿ ನೀರು ಹೆಚ್ಚಾಗಿ ನಾವು ನೀರು ಆ ಗಿಡಕ್ಕೆ ಆಗ ಬೆಳೆಯೋದ್ರಿಂದ ಬೆಳೆಸುವುದರಿಂದ ನಮಗು ಚೆನ್ನಾಗಿ ಬೆಳೆಯುತ್ತದೆ ಗಿಡ ಬೆಳೆ ನಂತರ ದೊಡ್ಡದಾದ ನೆರಳು ಕೊಡುತ್ತದೆ ಅದಕ್ಕೆ ಇದೇ ಥರ ಮಾಡುಂದರ ಮತ್ತು ಭೂಮಿಯಲ್ಲಿರುವ ಸಂಪನ್ಮೂಲಗಳು ಹೆಚ್ಚಾಗುತ್ತವೆ ಅಲ್ಲಿ ಭೂಮಿಯಲ್ಲಿರುವಂಥ ಅನೇಕ ರಾಸಾಯನಿಕ ವಸ್ತುಗಳು ಇರ್ಬೋದು ಹಾಗೆ ಧಾತುಗಳು ಇರ್ಬೋದು ನಮ್ಮ ಮುಂದಿನ ಪೀಳಿಗೆ ಅವು ತುಂಬಾ ಅನುಕೂಲವಾಗುತ್ತವೆ ಅದಕ್ಕೆ ಒಂದೊಂದು ಪ್ರದೇಶದಲ್ಲಿ ಗಿಡಗಳೇ ಬೆಳೆಯುವುದಿಲ್ಲ ಹಾಗಾಗಿ ಅಲ್ಲಿ ವಾತಾವರಣಕ್ಕೆ ಒಂದು ಒಂದು ವಾತಾವರಣನೇ ಚೇಂಜ್ ಇರ್ತದೆ ನಮ್ಮ ಕೊಪ್ಪಳದಲ್ಲಿ ವಾತಾವರಣ ಚೇಂಜ್ ಇರುತ್ತೆ ಅದು ವರ್ಷಕ್ಕೆ ತುಂಬಾ ಈ ತಿಂಗ್ ಮೂರು ತಿಂಗಳಿಗೆ ತಾನೇ ಚೇಂಜ್ ಆಗ್ತಿರುತ್ತೆ ಅದು ಇಕ ಬಂಗಾಳ ಕೊಲ್ಲಿ ಅಲ್ಲಿ ಆ ಕಡೆ ಸಮುದ್ರ ಕಡೆಯಲ್ಲಿ ವಾಯುಭಾರ ಕುಸಿತ ಆಗುತ್ತೆ ಅಲ್ಲಿ ಕುಸಿತ ಆಗೋದರಿಂದ ಕುಸಿಗೆ ಆಗೊ ಕುಸಿಗೆ ಕುಸಿ ವಾಯು ವಾಯುಭಾರ ಕುಸಿತದಿಂದ ವಾಯುಭಾರ ಕುಸಿತದಿಂದ ತುಂಬಾ ಸುನಾಮಿ ಜ್ವಾಲಾಮುಖಿ ಅನೇಕ ಏನೇನೋ ಕಾರಣಗಳಿಂದ ನಮ್ಮ ಪರಿಸರ ನಾಶ ಮಾಡುತ್ತವೆ ಹಾಗಾಗಿ ನಾವು ಗಿಡಗಳು ಹೆಚ್ಚಾಗಿ ಬೆಳೆಸಬೇಕು ಗಿಡಗಳ ಬೆಳೆಸುದ ಭೂಮಿಯ ಗುಣಮಟ್ಟವನ್ನು ಹೆಚ್ಚಾಗಿ ಸ್ ಹಿಡಿದುಕೊಳ್ಳಬಹುದು ಏಕೆ ಹೆಚ್ಚಾಗಿ ಅದು ಹೆಚ್ಚಾಗಿ ಭೂಮಿ ಗಟ್ಟಿಯಾಗುತ್ತದೆ ಹಾಗಾಗಿ ಪ್ರಾಣಿ ಪ್ರಾಣಿಗಳು ಬೆಳೆಯಲು ತುಂಬಾ ಆಸಕ್ತಿಯಾಗುತ್ತವೆ ಅವು ಪ್ರಾಣಿ ಆ ಪ್ರಾಣಿ ಕಾಡುಗಳಲ್ಲಿ ಆಹಾರವು ಪ್ರಾಣಿಗಳಿಗೆ ಆಹಾರವು ಹಣ್ಣು ಎಲೆ ತಪ್ಪಲು ಹರ್ಕೊಂಡು ತಿಂತವೆ ಅವು ಮತ್ತು ಅಲ್ಲಿ ಈ ಅನೇಕ ಥರದ ವಸ್ತುಗಳು ಸಿಗುತ್ತವೆ ಬೇರೆ ಬೇರೆ ಗಿಡಗಳಿಂದ ಗಂಧ ಶ್ರೀಗಂಧ ಸಿಕ್ತದೆ ಆಮ್ಯಾಕ ಆಮ್ಯಾಕೆ ಇದೇ ಇದೇ ಅಡಿಗೆಗೆ ಬೇಕಾದ ಪದಾರ್ಥಗಳು ಸಿಕ್ತವೆ ಅಲ್ಲಿ ಕಾಡುಗಳಲ್ಲಿ ಗಿಡಗಳ ಬೆಳೆಸುದು ಅನೇಕ ಈ ದಿನ ಮಾನವ ಚಟುವಟಿಕೆಗೆ ತುಂಬಾ ಉಪ್ಯುಕ್ತವಾಗಿದೆ ಅಲ್ಲಿ ನಾವು ಹೆಚ್ಚಾಗಿ ಹೆಚ್ಚಾಗಿ ಗಿಡ ಬೆಳೆಸಬೇಕು ಕಾಡುಗಳಲ್ಲಿ ಆಲ್ಮೋಸ್ಟು ಬೆಳೆದಿರ್ತವೆ ಗಿಡನ ಅವುಗಳನ್ನು ರಕ್ಷಣೆ ಯಾರು ಮಾಡುವುದಿಲ್ಲ ಹಾಗಾಗಿ ಅವು ತುಂಬಾ ಚೆನ್ನಾಗಿ ಬೆಳೆ ಬಿಡ್ತವೆ ಅಲ್ಲಿಯ ಆಮ್ಯಾಕೆ ಗಿಡ ಹೆಚ್ಚಾಗಿ ಗಿಡ ಈಗ ಮಂದಿ ಅದು ಗಿಡಗಳು ವಾತು ಕಾಡುಗಳಲ್ಲಿ ಗಿಡ ಕಡಿದು ರಸ್ತೆಗಳ್ ಮಾಡುತ್ತಾರೆ ಅದು ಮಾಡೋದು ತಪ್ಪಾಗುತ್ತದೆ ತಮಗೆ ಎಷ್ಟು ಬೇಕೋ ಅಷ್ಟೇ ಬೇಕಾದ ಅಷ್ಟು ಗಿಡವನ್ನ ಕಡಿದುಕೊಳ್ಬೇಕು ಅದು ಹೆಚ್ಚಾಗಿ ನಾವು ಅತಿ ಆಸೆ ಪಡೋದ್ರಿಂದ ಅದು ತುಂಬಾ ಜೀವನಕ್ಕೆ ತುಂಬಾ ಹಾನಿಕರವಾಗುತ್ತದೆ ಅದು ಹಾಗಾಗಿ ಕಡಿಮೆ ಆದಂತಹ ಗಿಡಗಳು ಕಡಿಬೇಕು ಹೆಚ್ಚಾಗಿ ಗಿಡಗಳು ಬೆಳೆಸಬೇಕು ಚೆನ್ನಾಗಿ ನಾವು ಕಾಳಜಿ ಮಾಡಬೇಕು ಮತ್ತು ರಕ್ಷಣೆ ಕೊಡಬೇಕು ಅಮ್ಯಾಕ ಆಮೇಲೆ ಇಲ್ಲಿ ಗಿಡಗಳು ಬೆಳೆಸುದು ಅನೇಕ ಅನೇಕ ಥರದ ಗಿಡಗಳು ಬೆಳೆಸಬಹುದು ಹಾಗೆ ಬೇರೆ ಬೇರೆ ವಿವಿಧ ಜಾತಿಯ ಮರಗಳು ಅದವೆ ಗಿಡಗಳು ಅದವೆ ಅವುಗಳು ಒಂದೊಂದು ಪ್ರಾಣಿಗಳಿಗೆ ಇಷ್ಟವಾದಂಥ ಗಿಡಗಳು ಇರ್ತವೆ ಅವು ವಸ್ತು ಆಹಾರ ಸೇವಿಸೋಕೆ ಅಂತಹ ಗಿಡಗಳನ್ನು ಬೆಳೆಸಬೇಕು ಅದಕ್ಕೆ ಈಗ ಒಂದೊಂದು ಬಾಳೆಗಿಡ ಅಂತ ಇರುತ್ತೆ ಅವು ಒಂದು ನೀರಾವರಿಯಲ್ಲಿ ಪ್ರೇರಿತ ಅಲ್ಲಿ ಗಿಡ ಬೆಳಿತವು ಹೆಚ್ಚಾಗಿ ನೀರಾವರಿ ಕಡೆ ಇರುವಂಥ ಏ ಇರುವಂಥ ಗಿಡಗಳು ಹೆಚ್ಚಾಗಿ ಸಮೃದ್ಧವಾಗಿ ಬೆಳಿತವೆ ಅಲ್ಲಿ ನಾವು ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಅವು ಯಾವ ಥರ ಪ್ರಾಣಿಗಳು ಬಂದು ಅದು ತಿಂದು ಅಲ್ಲಿ ಅಲ್ಲಿಯೇ ಅದು ನಾಶ ಮಾಡಿ ಹೋಗ್ಬಿಡ್ತದದು ಹಾಗಾಗಿ ನಾವು ಚೆನ್ನಾಗಿ ಗಿಡವ ಬೆಳೆಸಬೇಕು ಹಾಗಾಗಿ ಗಿಡವ ಹೆಚ್ಚಾಗಿ ಬೆಳೆಸಬೇಕು ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ರೀತಿಯಂಥ ವಿಧವಾದಂಥ ಗಿಡಗಳು ಬೆಳೆಯುತ್ತವೆ ಬೆಳೆಯುತ್ತವೆ ಅವು ಒಂದೊಂದು ಗಾಳಿಯಲ್ಲಿ ಇರುವಂಥ ಬೀಜಗಳು ಬಂದು ಎಲೆ ಬಿದ್ದು ಅವೆಲ್ಲವು ಮಳೆಗೆ ಮಳೆಯಾಗಿ ಅಲ್ಲೇ ಬೆಳಿತವೆ ಗಿಡ ಅವುಗಳನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅದು ಚೆನ್ನಾಗಿ ಸಂಪನ್ಮೂಲ ಆಮ್ಯಾಕ ಗೊಬ್ಬರ ಹಾಕುದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಗಿಡ ಹಾಗಾಗಿ ಗೊಬ್ಬರಗಳನ್ನು ಚೆನ್ನಾಗಿ ಹಾಕುದ್ರಿಂದ ಗಿಡ ಹೆಚ್ಚಾಗಿ ಸಂಪನ್ಮೂಲವಾಗಿ ಬೆಳೆಯುತ್ತದೆ ಅದಕ್ಕೆ ಮಾನವ ಜೀವನಕ್ಕೆ ತುಂಬಾ ಹೆಚ್ಚು ಉಪಯುಕ್ತವಾಗಿದೆ ಅದರಿಂದ ನಮಗೆ ಆಕ್ಸಿಜನ್ ಸಿಗುತ್ತದೆ